ನಾನು ಶಾಲೆಯಲ್ಲೆ ಕರಕುಶಲಗಳನ್ನ ಜಾಸ್ತಿ ಕಲಿತದ್ದು ಯಾಕೆಂದ್ರೆ ಕೆಲವು ಚಟುವಟಿಕೆಗಳನ್ನೆಲ್ಲ ನೀಡ್ತಾಯಿದ್ದರು ನಮಗೆ ಅಂದರೆ ದೋಣಿ ಮಾಡುವಂಥದ್ದು ಮತ್ತೆ ಗೊಂಬೆಗಳನ್ನು ಮಾಡುವಂಥದ್ದು ಹಾಗೆಯೇ ಭ್ಯಾಗಗಳನ್ನ ಮಾಡುವಂತಹದ್ದು ಹಾಗೆಯೇ ಗೊಂಬೆಗೆ ಅಂಗಿಯನ್ನು ಮಾಡುವಂತಹದ್ದು ಆಗಿ ಮತ್ತೆ ಸ್ಪಂಜುಗಳನ್ನ ಉಪಯೋಗಿಸಿಕೊಂಡು ಗೊಂಬೆಗೊ ಅದ ಅದಕ್ಕೆ ಅದರಲ್ಲಿ ಅದನ್ನು ನಮ್ಮ ಗೋಡೆಗಳಿಗೆ ಅಂಟಿಸುವಂತಹದ್ದೆಲ್ಲ ಮಾಡೋದು ಅದನ್ನೆಲ್ಲ ಹೇಳಿಕೊಡ್ತಾಯಿದ್ದರು ನಮಗೆ ಹೇಳಿಕೊಡೋದು ಮತ್ತು ಕೆಲವು ಚಟುವಟಿಗಳನ್ನ ನಮಗದನ್ನೆ ಕೊಡ್ತಾಯಿದ್ದರು ಆಗ ಸ್ವಲ್ಪ ನಮಗೆ ಅದರ ಅದರಲ್ಲಿ ಆಸಕ್ತಿ ಜಾಸ್ತಿ ಇತ್ತು ಮತ್ತೆ ಕೆಲವು ಇದು ಆರ್ಟ್ ಅವರನ್ನೆಲ್ಲ ಬರ್ತಾಯಿದ್ದರು ಶಾಲೆ ಶಾಲೆಗೆ ಅಂದರೆ ಅದನ್ನು ಮಾಡಿ ತೋರ್ಸೋದು ಮತ್ತು ಅದನ್ನು ನಾವು ಖರೀದಿಸ್ಬೋದಿತ್ತು ನಾವು ತಗೊಳ್ಳಿ ನಿಮಗೆ ಸ್ಟೂಡೆಂಟ್ಗಳಿಗೆ ಇಷ್ಟು ಕಡಿಮೆ ಹಣದಲ್ಲಿ ನಾವು ನಿಮಗೆ ಕೊಡ್ತೇವೆ ಆ ಥರ ಎಲ್ಲ ನಮಗೆ ಹೇಳ್ತಾಯಿದ್ದರು ನಮಗೆ ಅವರು ಮಾಡಿ ತೋರ್ಸುವಾಗ ನಮಗೊಂದು ಆಸಕ್ತಿಯಾಗ್ತಿತ್ತು ಓ ಓ ಹೌದಲ್ಲ ಇದು ಹೀಗಾಗ್ಬೋದಲ್ಲ ತಗೊಳ್ಳುವ ಅಂತೆಲ್ಲ ಅಂದರೆ ಪೇಪರಲ್ಲಿ ಬಣ್ಣದ ಪೇಪರ್ಗಳಲ್ಲಿ ಕಾಗದಗಳಲ್ಲಿ ಗೂಡ್ದೀಪಗಳನ್ನೆಲ್ಲ ಮಾಡುವಂಥದ್ದು ಮತ್ತೆ ಊದುವಂಥ ಪೀಪಿಗಳನ್ನೆಲ್ಲ ಮಾಡುವಂಥದ್ದೆಲ್ಲ ಹೇಳಿಕೊಡ್ತಾಯಿದ್ದರು ಅಲ್ಲಿ ಕೆಲವು ಹೂಗಳು ಅದೆಲ್ಲ ಮಾಡಿ ತೋರಿಸ್ತಾಯಿದ್ರು ನಮಗೆ ಅವರ ಎದುರೇ ನಾವದನ್ನು ನೋಡಿ ಕಲಿತಾಯಿದ್ವಿ ನಾವು ಮತ್ತೆ ನಮ್ಮ ವೇಸ್ಟ್ ಪೇಪರಲ್ಲಿ ಕಾಗದ್ದಲ್ಲೆಲ್ಲ ಮಾಡಿ ನೋಡ್ತಾಯಿದ್ವಿ ಇದಾಗ್ತದೋ ಇಲ್ವ ಅಂತ ಕೆಲವೆಲ್ಲ ಆದದ್ದು ಉಂಟು ಕೆಲವೆಲ್ಲ ಆಗದೇಯೂ ಆಗದೆಯೂ ಇತ್ತು ಅಂದರೆ ಅವರು ಮಾಡುವ ಶೈಲಿ ಬೇರೆ ಅವರದರಲ್ಲಿ ಪರಿಣಿತಿಯನ್ನ ಹೊಂದಿರ್ತಾರೆ ನಾವು ಒಂದೇ ಸಲ ಮಾಡುವಾಗ ನಮ್ಗದ್ರ ಬಗ್ಗೆ ಅಷ್ಟು ಗೊತ್ತಿರೋದಿಲ್ಲ ಕೆಲವು ಸಂಗತಿಗಳಿನ್ನೂ ನೆನಪುಂಟು ನಾವು ಅದೆಲ್ಲ ಮಾಡಲಿಕ್ಕಂತವೇ ಟೈಮನ್ನು ಹೀಗೆ ಕೆಲವು ಓದೋದ್ರ ಓದೋದು ಒ ನಾಳೆ ಈಗ ಏನೋ ಒಂದು ಓದ್ಲಿಕ್ಕುಂಟು ಆದರೆ ಇದು ಸಹ ಕೊಟ್ಟಿದ್ದಾರೆ ನಮಗೆ ಇದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದರಲ್ಲೆ ಆಸಕ್ತಿ ಜಾಸ್ತಿ ಇದನ್ನೇ ಮಾಡ್ತಾ ಕೂತ್ಕೊಳ್ಳುವಂಥದ್ದೆಲ್ಲ ಮಾಡ್ತಾಯಿದ್ವಿ ಇದನ್ನೇ ಮಾಡ್ತಾ ಕೂತ್ಕೊಳ್ಳುವಾಗ ನಮಗೆ ಅನ್ನಿಸಿತ್ತು ಈ ವಸ್ತುವನ್ನು ಹೇಗೆ ಜಾಸ್ತಿ ಉಪಯೋಗಿಸೂದು ಅದ್ರಲ್ಲಿ ನಾವು ಏ ಅದರಲ್ಲೆಂತ ಮಾಡಲಿಕ್ಕಾಗ್ತದೆ ಅದರ ಬಗ್ಗೆ ಅದನ್ನು ಸ್ವಲ್ಪ ಹುಡುಕುವ ಅಂತ ಆಗ ಮೊಬೈಲದ್ದು ಜ್ಞಾನವೇ ಇರಲಿಲ್ಲ ಮೊಬೈಲನ್ನ ನೋಡ್ತಲೂ ಇರಲ್ಲ ನಾವು ಅಮ್ಮ ಅಮ್ಮನ ಹತ್ರ ಎಲ್ಲ ಕೇಳ್ತಿದ್ವಿ ಅದು ಇದನ್ನು ಹೇಗೆ ಮಾಡೋದು ಇದ್ರಲ್ಲಿ ನಿಮಗೆಂತಾದ್ರು ಆರ್ಟ್ ಗೊತ್ತುಂಟಾ ಇದು ಯಾವುದಾದ್ರು ಇದು ತಿಂದ ಬೀಜ ಅಂದರೆ ಇದು ಚಿಕ್ಕು ಬೀಜ ಮತ್ತು ಕೆಲವು ಬೀಜಗಳನ್ನೆಲ್ಲ ಉಪಯೋಗಿಸಿ ಅದನ್ನ ಬಿಸಾಡಬೇಡಿ ಅದನ್ನು ಹಾಗೇ ಇಡಿ ನಾವದರಲ್ಲಿ ಅದಕ್ಕೆ ಪೇಂಟ್ ಕೊಟ್ಟು ನಾವದರಲ್ಲಿ ಇದು ಆರ್ಟ್ ಮಾಡಲಿಕ್ಕಾಗ್ತದೆ ಹಾಗೆಲ್ಲ ಹೇಳ್ತಾಯಿದ್ವಿ ಮನೇಲಿ ಕೂಡ ನಮಗೆ ಅದರಲ್ಲೆಲ್ಲ ಸ್ವಲ್ಪ ಇಂಟ್ರಸ್ಟಸ್ ಜಾಸ್ತಿ ಮತ್ತೆ ತೆಂಗಿನಕಾಯಿ ಚಿಪ್ಪಿನಲ್ಲಿ ಗೊಂಬೆಗಳನ್ನು ಮಾಡುವಂಥದ್ದು ಮತ್ತೆ ಅದಕ್ಕೆ ಮಣ್ಣು ಹಾಕಿ ಅದರಲ್ಲಿ ಗಿಡ ನೆಡುವಂಥದ್ದು ವಾಲ್ ವಾಸ್ ಅದೆಲ್ಲ ಮಾಡ್ತಾಯಿದ್ವಿ ಮತ್ತು ಪೆನ್ನ ಸ್ಟ್ಯಾಂಡ್ ಮಾಡಲಿಕ್ಕಾಗ್ತಾಯಿತ್ತು ಅದರಲ್ಲಿ ಅದರಲ್ಲಿ ಮತ್ತೆ ಅನ್ನ ಹಾಕುವ ಸೌಟುಗಳನ್ನೆಲ್ಲ ಮಾಡಿ ಮಾಡೋದು ಅಮ್ಮನ ಹತ್ರೆಲ್ಲ ಕೇಳ್ತಿದ್ದೆ ಹೇಗೆ ಮಾಡೋದು ಇದಕ್ಕೇಗೆ ಸಿಕ್ಕಿಸೋದು ಅದೆಲ್ಲ ನಾವು ಕೇಳಿ ಅವರ ತಿಳಿದ್ಕೊಳ್ತಾಯಿದ್ವಿ ಅದರ ಬಗ್ಗೆ ಸ್ವಲ್ಪ ಆಸಕ್ತಿಯೂ ಜಾಸ್ತಿ ಮತ್ತೆ ಅದು ಮಾಡಲಿಕ್ಕೂ ಒಂದು ಏನೋ ಒಂದು ಖುಷಿ ಓ ಇದಾಗ್ತಾ ಉಂಟಲ್ಲ ಅಂತ ಅದಕ್ಕೆ ಗಮ್ ಹಾಕೋದು ಅದಕ್ಕಂಟಿಸೋದು ಅದನ್ನು ತೋರಿಸೊದು ಮತ್ತೆ ಕೇಳೋದು ದೊಡ್ಡವ್ರು ಯಾರಾದರೂ ಇದ್ದರೆ ಅವ್ರ ಹತ್ರ ಇದು ಆಗ್ತದಾ ನನಗೆ ಅದನ್ನ ಮಾಡಿಕೊಡಿ ಇದನ್ನ ಮಾಡಿಕೊಡಿ ಅದನ್ನೆಲ್ಲ ಹೇಳ್ತಾಯಿದ್ವಿ ಅದರಲ್ಲೊಂದು ಖುಷಿಯೇ ಬೇರೆ ಸ್ಕೂಲಲ್ಲೆಲ್ಲ ಮತ್ತೆ ಹೇಳಿದೆ ಇದು ನಾನು ನಾವೊಂದು ವಸ್ತು ವಸ್ತು ಸಂಗ್ರಹಾಲಯದಲ್ಲಿ ಇಡುವ ಇದನ್ನ ನೀವು ಮಾಡಿ ತನ್ನಿ ನಾನು ನಿಮಗೆ ಟೀಚರ್ ಹೇಳ್ತಾಯಿದ್ದರು ನಾನು ನಿಮಗೆ ಫ್ರೈಸ್ ಕೊಡ್ತೇನೆ ಯಾರದ್ದು ಚೆಂದ ಆಗ್ತದೆ ಅವ್ರದ್ದಂತ ಹಾಗೆ ನಾವು ಸಹ ನಂದು ಚೆಂದ ಆಗ್ಬೇಕಂತ ನಾನೊಂದು ಮನಸ್ಸಲ್ಲಿಯೆ ನಾನದಕ್ಕೆ ಚೆಂದ ಮಾಡಿ ಅದನ್ನು ಎಲ್ಲ ಡೆಕೊರೇಟ್ ಮಾಡಿ ಎಲ್ಲ ತಗೊಂಡು ಹೋಗೋದು ಅದೊಂದು ಖುಷಿಯೇ ಕಾಲೇಜ್ ಕಾಲೇಜ್ ಸ್ಕೂಲ್ ಲೈಫೇ ಬೇರೆ ಅದು ಚೆಂದ ಆಗಬೇಕು ಅಂತ ಮತ್ತೆ ಈಗಲೂ ನಮಗೆ ಕೆಲವು ಅದರಲ್ಲಿ ಇಂಟ್ರೆಸ್ಟ್ ಉಂಟು ಆದರೆ ಮೊದಲಿದ್ದಷ್ಟು ಇಂಟ್ರೆಸ್ಟ್ ಈಗ ಇಲ್ಲ ಅಂತ ಅಂದ್ಕೊಳ್ತೇನೆ ಆಗ ಇದ್ದ ಆಸಕ್ತಿಯೇ ಬೇರೆ ಆಗ ನಮಗೆ ಒಂದು ಅದೇ ಒಂದು ಅದರಲ್ಲಿ ನಮಗೆ ಜಾಸ್ತಿ ಇಂಪಾರ್ಟೆನ್ಸ್ ಅದಕ್ಕೊಂದು ಜಾಸ್ತಿ ಆತಿಥ್ಯ ಕೊಡೋದು ಅದನ್ನೇ ಮಾಡ್ತಾ ಕೂತ್ಕೊಳ್ಳೋದು ಇಡೀ ದಿನ ಅದನ್ನೆ ಬೇಕಾದ್ರೆ ಮಾಡ್ತಾ ಕೂತ್ಕೊಳ್ತೀವಿ ನಮಗೆ ಊಟ ಇಲ್ಲದೇ ಇದ್ದರು ಚಿಂತೆ ಇರ್ತಿರಲಿಲ್ಲ ಅದೊಂದು ಮಾಡೋದು ಅದೊಂದು ಚೆಂದ ಮಾಡೋದು ಅದೊಂದು ಇಡೀ ಮಾಡಿ ಆದ್ಮೇಲೆ ಅದನ್ನ ಇಡೀ ದಿನ ನೋಡ್ತಾಯಿರೋದು ಅದೇನಾದ್ರು ಆಗ್ತಾ ಉಂಟಾ ಅಥವಾ ಅದು ಗಮ್ಮು ಹೋಗ್ತದಾ ಎಂತ ಹಾಗೆಲ್ಲ ನೋಡುವಂಥದ್ದು ಹಾಗೆ ಅದರೊಟ್ಟಿಗೆ ತುಂಬ ನೆನಪುಗಳೂ ಇದ್ದಾವೆ ಆ ಆ ಕಲಾಕೃತಿಗಳೊಂದಿಗೆ ಕೆಲವೆಲ್ಲ ನಾವು ಹಾಗೆ ಇಟ್ಕೊಂಡಿದ್ದೇವೆ ನನ್ನ ಹತ್ರ ಈಗವೂ ಒಂದು ಯಾವುದೋ ಒಂದು ದೋಣಿ ಮಾಡಿದ್ದು ಕಲರ್ ಪೇಪರಲ್ಲಿ ಅದು ಅದು ಈಗ ನಮ್ಮ ಹತ್ರ ಹಾಗೆಯೇ ಉಂಟು ಹಾಗೆಯೇ ಇಟ್ಟಿದ್ದೇನೆ ಅದರ ಕಲ್ಲರೆಲ್ಲ ಹೋಗಿದೆ ಆದರೆ ಒಂದು ನೆನಪಿಗೆ ಹಾಗೆ ಇಟ್ಕೊಂಡಿದ್ದೆ ಅದನ್ನು ಬಾಲ್ಯದ ನೆನಪಂತ ಅಂತ ಅಂದ್ಕೊಂಡು ನಾನು ಇಟ್ಕೊಂಡದ್ದು